ದಾವಣಗೆರೆ ಜಿಲ್ಲೆಯ ಪ್ರಮುಖ ಜನಾಂಗೀಯ ಮತ್ತು ಭಾಷಾ ಪಂಗಡಗಳು ಯಾವುವೆಂದರೆ ಭಾಷೆಯೆಂದರೆ ಕನ್ನಡ ಮತ್ತು ಇನ್ನು ಇತರ ಭಾಷೆ ಮಾತಾಡುವವರು ನಮ್ಮ ಸುತ್ತಮುತ್ತಲು ಇದ್ದಾರೆ ಅಂದರೆ ತೆಲುಗು ಜನ ಹಾಗೂ ಮುಸ್ಲಿಮ್ಸ್ ಜನ ಹಾಗೂ ತಮಿಳಿಯನ್ಸ್ ಈ ಥರ ಅವರವರ ಬುಡಕಟ್ಟಿಗೆ ಸೇರ್ದಂಗೆ ಅವರು ಭಾಷೆ ಮಾತನಾಡುತ್ತಾರೆ ಅವಾಗ ತಮಿಳಿಯನ್ಸೆಲ್ಲ ತಮಿಳು ತೆಲುಗು ಜನ ಎಲ್ಲ ತೆಲುಗು ಆ ಥರ ಮುಸ್ಲಿಮ್ಸು ಉರ್ದು ಹಾಗೂ ಹಿಂದಿ ಮಿಕ್ಸ್ ಮಾತಾಡ್ತಾರೆ ಮತ್ತೆ ಇಲ್ಲಿ ಕುಲಗಳೆಂದರೆ ಲಿಂಗಾಯತರು ಮುಸ್ಲಿಮ್ಸು ಹಾಗೂ ಗೌಡರು ಈ ಥರ ಹಲವು ಇನ್ನೂ ಜಾತ್ಯತೀತಗಳಿವೆ ಆದರೂ ನಮ್ಮ ಸಂಸ್ಕ್ರತಿ ಹಾಗೂ ಕನ್ನಡ ಭಾಷೆಯನ್ನು ನಾವು ಎಂದಿಗೂ ಬಿಟ್ಟುಕೊಡುವುದಿಲ್ಲ ನವಂಬರ್ ಒಂದಕ್ಕೆ ಮಾತ್ರ ಸೀಮಿತವಾಗಿರದೇ ನಾವು ಯಾವಾಗಲೂ ಕನ್ನಡ ಭಾಷೆನೇ ಬಳಸಬೇಕು ಹಾಗೂ ನಮ್ಮ ಸುತ್ತ ಮುತ್ತಲೂ ಇರೋ ಬೇರೆ ಭಾಷಿಗರನ್ನು ಕನ್ನಡ ಮಾತನಾಡುವಂತೆ ಮಾಡಬೇಕು ಯಾಕೆಂದರೆ ಅವರು ಇಲ್ಲಿ ಇಲ್ಲೇ ಜೀವನ ಮಾಡ್ತಾ ಇರುವುದರಿಂದ ಅವರಿಗೆ ಕನ್ನಡನೇ ಕಲ್ಸ್ಬೇಕು ಆದಷ್ಟು ಹೆಚ್ಚು ಕನ್ನಡನೇ ಬಳಸಬೇಕು ಈ ಥರ ನಮ್ಮ ಜಿಲ್ಲೆ ಒಳಗೆ ದಾವಣಗೆರೆ ಜಿಲ್ಲೆ ಒಳಗೆ ಈ ಥರ ಇದೆ ನಾವೆಲ್ಲರೂ ಸಹ ಬಾಳ್ವೆಯಿಂದ ಒಗ್ ಒಗ್ಗೂ ಒಗ್ಗಟ್ಟಿನಿಂದ ನಡೆದುಕೊಳ್ಳುತ್ತಿದ್ದೇವೆ